ಐದು ಲಕ್ಷದ ಐವತ್ತೈದು ಸಾವಿರದ ಐದುನೂರ ಐವತ್ತ ಐದು ನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರದ ನಾಲ್ಕುನೂರ ಎಂಬತ್ತು ಮೂರು ಲಕ್ಷದ ಇಪ್ಪತ್ತೊಂದು ಸಾವಿರದ ಐದುನೂರ ಐವತ್ತೊಂದು ಎಂಟು ಲಕ್ಷದ ಎಂಬತ್ತೆಂಟು ಸಾವಿರದ ಎಂಟುನೂರ ಇಪ್ಪತ್ತ ಐದು ಒಂಬತ್ತು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು